ಕರ್ನಾಟಕದಲ್ಲಿ ಗಮನಾರ್ಹವಾದ ಕಲೆ ಮತ್ತು ಕರಕುಶ ವಲಯ ಏನೇನು ಟ್ರೆಂಡಿಂಗಲ್ಲಿದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೃತ್ಯ ನೃತ್ಯದಲ್ಲಿ ನಮ್ಮ ಒಂದು ಸಾಂಪ್ರದಾಯಿಕ ಇದರಲ್ಲಿ ನೃತ್ಯ ಅಂತ ಫಶ್ಟ್ ಬಂದಾಗ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಮ್ ಅದು ಭರ್ತನಾಟ್ಯಮ್ ಬಂದುಬಿಟ್ಟು ನಮ್ಮದು ಸಾಂಸ್ಕ್ರತಿಕ ನೃತ್ಯ ಅದು ಅದ್ರ ಅದರ ಅದರಲ್ಲಿ ತುಂಬ ಪ್ರಾಮುಖ್ಯತೆ ಇದೆ ಅದನ್ನು ನಾವು ಇದು ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಸ್ಟಾರ್ಟಿಂಗಲ್ಲಿ ಅದನ್ನು ಹಾಡ್ತ್ ನೃತ್ಯ ಮಾಡ್ತೀವಿ ಅದು ಒಂದು ಗೌರವಕ್ಕೆ ಅಲ್ಲ ಸಾರಿ ವೇದಿಕೆಗೆ ಗೌರವ ಕೊಡೊ ಒಂದು ರೀತಿಯಲ್ಲಿ ಸಮರ್ಪಣೆ ಮಾಡ್ತಿವಿ ಅದು ಒಂದು ಪ್ರಮುಖವಾದಂಥ ಒಂದು ನೃತ್ಯ ಅದು ಬಿಟ್ಟರೆ ಇನ್ನೊಂದು ನೆಕ್ಶ್ಟು ತುಂಬ ಬೇರೆ ಬೇರೆ ವಿಧವಾದ ನೃತ್ಯಗಳಿದ್ದಾವೆ ಯಾವ್ದ್ಯಾವುದು ಅಂತಂದರೆ ಒಂದು ಮಾಡ್ರನ್ ಡ್ಯಾನ್ಸ್ ಮತ್ತು ಹಿಪ್ ಆಪ್ ಅದು ಇದು ಅಂದರೆ ಡಿಫರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸಸ್ಗಳಿದ್ದಾವೆ ಅದರಲ್ಲಿ ನಾವು ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡೋದು ಯಾವುದು ಅಂತಂದರೆ ಮಾಡ್ರನ್ ಡ್ಯಾನ್ಸ್ಗಳು ಎಲ್ಲರೂ ಅಂತು ಗಮನ ಸೆಳೆಯುವಂಥ ಒಂದು ತಾಕತ್ತು ಇರುವಂಥ ಒಂದು ನೃತ್ಯ ಅಂತಂದರೆ ಅದು ಮಾಡ್ರನ್ ಡ್ಯಾನ್ಸ್ ನಾವು ಅದನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗಿದೆ ಸೋಶ್ಯಲ್ ಮೀಡ್ಯಾದಲೆಲ್ಲ ರೀಲ್ಸ್ ಮಾಡೋದು ಅದನ್ನೆಲ್ಲ ಪೋಶ್ಟ್ ಮಾಡೋದು ಇದನ್ನ ಮಾಡೋದರಿಂದ ಮಾಡ್ತಿರೋದರಿಂದ ಒಂದು ನೃತ್ಯಕ್ಕೆ ಒಂದು ಒಂದು ಪ್ರಾಮುಖ್ಯವಾದಂಥ ಒಂದು ವಿಶೇಷವಾದ ಒಂದು ಅಟ್ರಾಕ್ಷನ್ ಮಾಡುವಂಥ ಒಂದು ಕೆಪ್ಯಾಸಿಟಿ ಇದೆ ಇವಾಗೆಲ್ಲ ಅದನ್ನು ಟ್ರೆಂಡ್ ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ ರೀಲ್ಸ್ ಮಾಡೋದು ಡ್ಯಾನ್ಸ್ ಮಾಡೋದು ಪೋಶ್ಟ್ ಮಾಡೋದು

ಇನ್ನು ನಾವು ಕಾಲೇಜಸಸ್ ಸ್ಕೂಲ್ಗಳಿಗೆ ಬಂದರೆ ಗ್ರೂಪ್ ಡ್ಯಾನ್ಸ್ ಮಾಡ್ತೀವಿ ಅದರಲ್ಲಿ ಗುಂಪಿನ ನೃತ್ಯ ಅಂತ ಕರಿತೀವಿ ಅದೇ ಒಂದು ಮಜಾ ಇರುತ್ತೆ ನಾವು ಕಾಲೇಜಲೆಲ್ಲ ಪ್ರ್ಯಾಕ್ಟೀಸ್ ಮಾಡೋದು ಇದೆಲ್ಲ ಮಾಡ್ಕೊಂಡು ಮನೋರಂಜನೆ ಮಾಡಿಕೊಂಡು ಅಲ್ಲೊಂದು ಸಮಯ ಕಳೆಯೋದು ಇದೆಲ್ಲ ತುಂಬ ಮೆಮೊರೇಬಲ್ ಆಗಿರುತ್ತೆ ಮತ್ತು ಸಂಗೀತ ಅಂತ ಬಂದರೆ ತುಂಬ ರಿಯಾಲಿಟಿ ಶೋಗಳು ನಡೀತ್ತಿದ್ದಾವೆ ಈಗ ಇತ್ತೀಚಿಗೆ ಕರ್ನಾಟಕದಲ್ಲಿ ಎಲ್ಲ ಭಾಷೆಯಲ್ಲೂ ಮಾಡ್ತಾ ಇದ್ದಾರೆ ಮತ್ತು ಇವಾಗ ರಿಯಾಲಿಟಿ ಶೋಸ್ ಎಲ್ಲ ಟ್ರೆಂಡಿಂಗಲ್ಲಿದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಹಾಡು ಕನ್ನಡ ಕೋಗಿಲೆ ಸರಿಗಮಪ ಈ ಥರ ಸುಮಾರು ರಿಯಾಲಿಟಿ ಶೋಗಳು ನಡಿತಾ ಇದ್ದಾವೆ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಆ್ಯಂಡ್ ಎಲ್ಲರೂ ಕುತ್ಕೊಂಡು ನೋಡಿ ಮನೆಯಲ್ಲಿ ಕುತ್ಕೊಂಡು ನೋಡುವಂಥ ರಿಯಾಲಿಟಿ ಶೋಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಬರ್ತಾ ಇದ್ದಾವೆ ಟಿವಿದಲ್ಲಿ ಮತ್ತು ತುಂಬ ಹೆಮ್ಮೆ ಪಡೋ ವಿಷಯ ಏನಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರುವಂಥ ಪ್ರತಿಭೆನ ಕರ್ಕೊಂಡು ಬಂದು ಸರಿಗಮಪ ಅವ್ರದವ್ರು ಆ ಹಳ್ಳಿನಾ ಒಂದು ಗೌರವ ಘನತೆನಾ ಎತ್ತಿಡ್ಯೋವಂಥದ್ದು ಒಂದು ಮಾಡ್ತಿದ್ದಾರೆ ಮತ್ತು ಎಲ್ಲ ಮೂಲೆ ಮೂಲೆಗಳಲ್ಲಿ ಇರುವಂಥ ಡ್ಯಾನ್ಸ್ ಗೊತ್ತಿದ್ದು ಅವ್ರಿಗೆ ಒಳ್ಳೆಯ ವೇದಿಕೆ ಸಿಗದೆಲೇ ಇರುವಂಥವ್ರೆಲ್ಲ ಇವಾಗ ಅವ್ರಿಗೊಂದು ಅವಕಾಶ ಸಿಕ್ತಾ ಇದೆ ಅವ್ರ ಪ್ರತಿಭೆನ ಅವರು ತೋರ್ಸೋದಕ್ಕೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಟಿವಿ ಚಾನೆಲ್ ಅವರು ಮತ್ತು ಸಂಗೀತ ಅನ್ನೋದು ಅವ್ರ ಹುಟ್ಟಿನಿಂದನೇ ಬಂದಿರುತ್ತೆ ಮತ್ತು ಅವ್ರ್ದೊಂದು ರಾಗ ಎಲ್ಲ ಚೆನ್ನಾಗಿ ಅವರ ಒಂದು ಕೆರಿಯರ್ನು ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಮತ್ತು ಅವ್ರನ್ನ ಅವ್ರ ಐಡೆಂಟಿಫೈ ಮಾಡಿಕೊಳ್ಳೋದಕ್ಕೆ ಇದು ಒಂದು ಒಳ್ಳೆಯ ಪ್ಲಾಟ್ಫಾಮ್ ಕರ್ನಾಟಕದಲ್ಲಿ ನಡಿತಾ ಇದೆ ಬೆಂಗಳೂರಲ್ಲಿ ಎಲ್ಲ ರಿಯಾಲ್ಟಿ ಶೋಗಳು ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಎಲ್ಲ ಎನ್ ಜಿ ಓಸ್ಗಳು ಆ ಒಂದು ರಿಯಾಲಿಟಿ ಶೋಗಳಿಗೆ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಆಕ್ಟಿವಿಟೀಸನ್ನ ಮಾಡ್ತಾ ಇರೋದರಿಂದ ಇದನ್ನ ಮಾಡ್ತಾ ಇರೋದರಿಂದ ಎಷ್ಟೋ ಪ್ರತಿಭೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿದೆ ಆ್ಯಂಡ್ ಅವ್ರೆಲ್ರಿಗೂ ಒಂದೊಳ್ಳೆಯ ಜೀವನ ಸಿಕ್ತಿದೆ ಮತ್ತು ಅವರನ್ನ ಅವ್ರ ಗುರುತಿಸ್ಕೊಳ್ಳೋ ಥರ ಆಗ್ತಿದೆ ಈ ಥರ ಒಂದು ಮಾಡೋದರಿಂದ ನಮ್ಮ ಕೆಲವೊಂದು ಕೆಲ್ವೊಬ್ರಿಗೆ ಹಾಡು ನೃತ್ಯ ಮಾಡೋದರಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂಥೋರು ಇರ್ತಾರೆ ಮತ್ತು ಅದರಿಂದಾನೆ ಅವರು ದುಡಿದು ಅವ್ರ ಜೀವನ ಸಾಗಿಸ್ತ ಇರೋರು ಇರ್ತಾರೆ ಈ ಥರ ಎಲ್ಲ ನಡಿತಿದೆ ಆ್ಯಂಡ್ ಒಳ್ಳೆಯ ರೆಸ್ಪಾನ್ಸ್ ಇದೆ ತುಂಬ ಒಳ್ಳೆಯ ರಿಯಾಕ್ಷನ್ಸ್ ಕೂಡ ಇದೆ ಚೆನ್ನಾಗಿ ಈ ಥರ ಒಂದು ಆಕ್ಟಿವಿಟೀಸಲ್ಲಿ ಕಲಾಕೃತಿ ಮತ್ತು ಈ ಥರವೆಲ್ಲ ಬೆಳವಣಿಗೆಗಳು ತುಂಬ ಆಗ್ತಿದೆ ಕರ್ನಾಟಕದಲ್ಲಿ